ಹಲೋ ಮೇಡಮ್ನೋರೆ ಹಲೋ ನಾನು ಪದ್ಮಮ್ಮ ಅಂತ ನಾನು ನಮ್ಮ ಮಗನ ಮದುವೆ ಐತೆ ಅದಕ್ಕೆ ನಿಮ್ಮ ಅಂಗ್ಡಿಗೆ ಬರಬೇಕು ಅಂದ್ಕೊಂಡಿದ್ದೀನಿ ಒಡವೆ ಅದೆಲ್ಲ ಪರ್ಚೆಸ್ ಮಾಡಕ್ಕೆ ಅದಕ್ ಅದಕ್ಕೆ ಏನು ದುಡ್ಡು ಕಮ್ಮಿಗೈತೆ ಹೆಂಗ್ ಕೊಡ್ತಿರೋ ಏನೋ ಗೊತ್ತಿಲ್ಲ ನನ್ಗ ಅದಕ್ಕೆ ಹ್ಞೂ ನಮ್ಗೆ ಒಡವೆ ಬೇಕು ಬಟ್ಟೆ ಬೇಕು ಅದನ್ನು ತೊಗೊಂಡೋಗ್ಬೇಕು ಬಂದು ಒಡವೆ ತೊಗೊಂಬೇಕಲ್ಲ ಹೆಣ್ಣಕ ಹುಡಗನ್ಕು ತೊಗೋಬೇಕು ಅದಕ್ಕೆ ಹ್ಞೂ ಒಂದು ಐವತ್ತು ಗ್ರಾಮ್ ಸೀರೆಗಳೊಂದು ಏಳೆಂಟು ಬೇಕು ಹ್ಞೂ ಇಲ್ಲ ನಮ್ಮ ಜೊತೆಗೆ ಯಾರಾನ ಒಂದಿಬ್ಬರು ಬತ್ತಾರೆ

ಹ್ಞೂ ಹ್ಞೂ ಹ್ಞೂ ಹ್ಞೂ ಅದಕ್ಕೆ ಒಂದು ಸ್ವಲ್ಪ ರಿಯಾಯಿತಿ ಮಾಡಿ ಕೊಡಿ ಹ್ಞೂ ಸರಿ ಮೇಡಮ್ನೋರೆ